ನನ್ನ ಆಫೀಸಲ್ಲಿ ಸಂಘರ್ಷ ಅಥವಾ ಏನೋ ಒಂದು ವಾಗ್ವಾದ ಫಸ್ಟು ಚಿಕ್ದಿಂದ ಶುರುವಾಯ್ತು ಆಯಿತಾ ನನ್ನ ಆಫೀಸಲ್ಲಿ ಒಂದ್ಸಲ ಏನಾಗಿತ್ತು ಅಂತಂದರೆ ಒಬ್ಬರು ಕ್ಲರ್ಕಿದ್ರು ಆ ಕ್ಲರ್ಕು ಈ ಕೆಲಸ ಮಾಡಿಸ್ಕೊಳಕೆ ಅಂತ ಒಬ್ಬರು ಪಬ್ಲಿಕ್ ಬಂದಿದ್ರು ಅವ್ರಹತ್ರ ಹಿಂಗೆ ಮಾತಾಡ್ತ ತಮಾಷೆಗೆ ಇಲ್ಲ ಒಂದು ತಿಂಗಳಾದ್ರು ಮಾಡಿಕೊಡಕ್ಕಾಗಲ್ಲ ಅಂತ ಹಿಂಗಂದರು ಅವ್ರು ಅದನ್ನೇ ಸೀರಿಯಸ್ಸಾಗಿ ತೊಗೊಂಡು ನೀನು ಹಂಗೇಳಿದೆ ಏನು ಅಂತೆಲ್ಲ ಗಲಾಟೆ ಶುರುವಾಯಿತು ದುಡ್ಡಿಗೆ ಮಾಡ್ತಿದಿಯಾ ಲಂಚ ತೊಗೊಂತೀಯ ಹಾಗೆ ಹೀಗೆ ಅಂತೆಲ್ಲ ಗಲಾಟೆ ಶುರುವಾಯಿತು ಇವರು ಬಿ ಪಿ ರೈಸ್ ಮಾಡಿಕೊಂಡು ಅವರು ಬಿ ಪಿ ರೈಸ್ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಹೊಡ್ಕೊಳ್ಳೋ ಲೆವೆಲ್ ತನಕ ಜಗಳ ಆಡಕ್ಕೆ ಶುರುಮಾಡಿದರು ನಾನು ಬಿಡ್ಸೋಣ ಅಂತ ನೋಡಿದೆ ಯಾರು ಮಾತೇ ಕೇಳ್ತಿರ್ಲ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆಮೇಲೆ ಹೋಗಿ ಇಬ್ಬರಿಗೂ ಅಂದೇ ಈಗ ಅವ್ರು ಹೇಳಿದ್ದು ಒಂದು ತಿಂಗಳಾಗತ್ತೆ ಅಂತ ಆದರೆ ಒಂದು ತಿಂಗಳಾಗತ್ತೆ ಅಂತ ಅವ್ರು ಎಲ್ಲೂ ಬರೆಸ್ಕೊಟ್ಟಿಲ್ಲ ಒಂದು ವಾರದೊಳಗಡೆ ನಿಮ್ಮ ಕೆಲಸ ಮಾಡ್ಕೊಡ್ತಾರೆ ನೀವು ಅವ್ರಿಗೆ ಗೊತ್ತಿರೋರು ಅನ್ನೋದಕ್ಕೆ ಅವ್ರು ತಮಾಷೆಗೆ ಹಂಗೇಳಿದ್ದಾರೆ ಯಾಕೆ ಅದನ್ನ ಅಷ್ಟು ಸೀರಿಯಸ್ಸಾಗಿ ತೊಗೊಂತೀರಾ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಬೈಬೇಡಿ ನಿಮ್ಮ ಕೆಲಸ ಆಗಿಲ್ಲ ಅಂದಾಗ ಬಂದು ಮಾತಾಡಿ ಈಗ ಅಪ್ಲಿಕೇಶನ್ ಹಾಕ್ತಾಯಿದ್ದಿರ ಅಂತ ಅಂದೆ ಅದಕ್ಕೆ ನನ್ನ ಜೊತೆ ವರ್ಕ್ ಮಾಡ್ತಿದ್ದವರಿಗೂ ಹೇಳಿದೆ ನೀವು ಅವ್ರು ನಿಮಗೆ ಗೊತ್ತಿರೋರು ನಿಮ್ಮ ಸ್ನೇಹಿತರು ಅಂತ ಯಾರ ಹತ್ರ ಸಲಿಗೆ ತೊಗೊಳೋಕ್ಕೋಗಬೇಡಿ ಸಲಿಗೆ ತೊಗೊಂಡರೆ ಹೀಗೆ ಆಗೋದು ನಿಮ್ದು ರೂಲ್ಸ್ ರೇಗುಲೇಷನ್ ಪ್ರಕಾರ ಎಷ್ಟು ದಿನದಲ್ಲಿ ನಿಮ್ಮ ಕೆಲಸ ಮುಗ್ಸಿಕೊಡೊಕಾಗತ್ತೆ ಫಸ್ಟ್ ನೀವು ಡೈರೆಕ್ಟಾಗಿ ಹೇಳಿ ಅವ್ರು ಹೇಗೆ ತೊಗೊಂತಾರೆ ನೋಡ್ಕೊಂಡು ನೀವು ಮಾತಾಡಿ ಆಫೀಸಿಂದ ಹೊರಗಡೆ ನೀವು ಏನೇ ಇಟ್ಟುಕೊಂ ಡ್ರು ಅದು ಬೇರೆ ಆಫೀಸ್ ಒಳಗಡೆ ಯಾವಾಗಲೂ ಆಫೀಸಿನ ವಿಷಯ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ನಿಲ್ಲಿಸಿ ಸುಮ್ಮನೆ ಎಲ್ಲರಿಗು ಅದು ಚೆನ್ನಾಗು ಇರಲ್ಲ ಅಂತ ಹೇಳಿ ಅವ್ರ ಇಬ್ಬರು ಗಲಾಟೆ ಬಿಡ್ಸಿಬಿಟ್ಟು ಆಮೇಲೆ ಹೇಳಿದೆ ಯಾರೇ ಬಂದರು ನಗ್ತಾ ನಗ್ತಾ ಮಾತಾಡಿ ಅವ್ರದ್ದು ಏನು ಸಮಸ್ಯೆ ಕೇಳಿ ನಮ್ಮಹತ್ರ ಏನು ಸೊಲ್ಯೂಷನ್ ಕೊಡಕಾಗತ್ತೆ ಅದನ್ನು ನಾವು ಅವ್ರಿಗೆ ಹೇಳಿ ಸಮಾಧಾನ ಮಾಡಿ ಅಕಸ್ಮಾತ್ ನಾವು ನಗ್ತಾ ಹೇಳಿದರೆ ಇವತ್ತಾಗಲ್ಲ ನಾಳೆ ಬನ್ನಿ ಅಂದ್ರು ಅವರು ನಮ್ಮ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಮಾರನೇ ದಿನ ಬರ್ತಾರೆ ಅದೇ ನಾವು ಅವ್ರ ಹತ್ರ ನಮ್ಮ ಆ್ಯಟಿಟ್ಯೂಡ್ ತೋರಿಸ್ತಾ ಹೋದರೆ ಅವ್ರು ಇನ್ನು ಅವರಿಗೂ ಇನ್ನು ಕೋಪ ಬರುತ್ತೆ ಅವಾಗ ಅವರು ನಮಗೆ ವಾಪಸ್ ರಿಯಾಕ್ಟ್ ಮಾಡ್ತರೆ ಅಂತ ಆವತ್ತು ಕುತ್ಕೊಂಡು ಹೇಳಿದಾಗಿಂದ ಎಲ್ಲರು ಯಾರೇ ಬಂದ್ರು ಅವ್ರಿಗೆ ರೆಸ್ಪಾಂಡ್ ಮಾಡ್ತರೆ ಏನಾಗಬೇಕು ಏನು ಅಂತ ಕೇಳ್ತರೆ ಅವ್ರಿಗೇನು ಗೊತ್ತಿದೆ ಅವ್ರು ಮಾಡೋ ಸೆಕ್ಷನ್ ಆದರೆ ಅವ್ರು ಮಾಡಿಕೊಡ್ತರೆ ಇಲ್ಲ ಅಂತಂದರೆ ಯಾರು ಮಾಡ್ತಾರೆ ಆ ಸೆಕ್ಷನ್ನು ಎಲ್ಲಿ ಹೋಗಬೇಕು ಅಂತ ಗೈಡ್ ಮಾಡ್ತಾರೆ ಓಕೆ ಅವರು ಅಷ್ಟೇ ಯ ಇಷ್ಟು ದಿನ್ದಲ್ಲಿ ಆಗಲಿಲ್ಲ ಇವತ್ತು ಕೊಡಬೇಕಿತ್ತವ್ರಿಗೆ ರೆಕಾರ್ಡು ಕೊಡಕ್ಕಾಗಿಲ್ಲ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಏನು ಆಗಿಲ್ಲ ಆವಾಗ ಅವ್ರಿಗೆ ಅರ್ಥ ಮಾಡಂಗೆ ಇವತ್ತು ಆಗಿಲ್ಲ ನಾಳೆ ಮಾಡಿಕೊಡ್ತಿವಿ ನಾಳೆ ಇಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದರೆ ಮತ್ತು ಅವ್ರು ಹೇಳ್ದಂಗೆ ಮಾರನೇ ದಿನ ನಾವು ಮಾಡಿಕೊಡ್ಬೇಕು ಹಂಗ್ ಮಾಡಿಕೊಟ್ಟು ನಾವು ಅಲ್ಲಿ ಬಂದಿರೋ ಕಚೇರಿ ಒಳಗಾಗೋವಂಥ ಪ್ರಾಬ್ಲಮ್ ಅಂದರೆ ಸಂಘರ್ಷ ಅಥ್ವಾ ಕಷ್ಟಕರ ಸನ್ನಿವೇಶನ ಈ ಥರ ಕೂಲಾಗಿ ಮಾತಾಡಿಕೊಂಡು ಸಾಲ್ವ್ ಮಾಡ್ತಿವಿ ನಾವು